ನಮ್ಮ ಗ್ರಾಮದಲ್ಲಿ ಯಶಸ್ವಿ ಎನಿಸಿದ ಉದ್ಯಮ ಅಂತಂದರೆ ಮೈನು ಡೈರಿ ಹಾಲು ಡೈರಿ ಅಂದರೆ ಮಿಲ್ಕ್ ಕೇಂದ್ರ ಹಾಲು ಡೈರಿ ಹಾಲ್ ಡೈರಿನಲ್ಲಿ ಎಲ್ರೂ ಯಶಸ್ವಿ ಕಂಡಿದ್ದಾರೆ ಯಾಕೆ ಅಂದರೆ ಅಲ್ಲಿ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಹೇಳ್ತಾರೆ ಯಶಸ್ವಿನಿ ಕಾರ್ಡ್ ಅಂತ ಬಂದಿದೆ ಅದು ಡೈರಿ ಮುಖಾಂತರನೇ ಕೊಡ್ತಾರೆ ಜನಗಳಿಗೆ ಆ ಡೈರಿ ಮುಖಾಂತರ ಯಶಸ್ವಿನಿ ಕಾರ್ಡ್ ಕೊಟ್ಟಾಗ ರೈತರಿಗೆ ಎಲ್ಲನುನು ಹಾಸ್ಪೆಟ್ಲಲ್ಲಿ ಫ್ರೀಯಾಗಿ ನೋಡ್ತಾರೆ ದುಡ್ಡು ಕಟ್ಟುವಷ್ಟಿಲ್ಲ ಇವರು ಅದು ಡೈರಿ ಮುಖಾಂತರ ಅವರಿಗೆ ಸೇರ್ತದೆ ಗೌರ್ಮೆಂಟಿಂದ ಅವ್ರಿಗೆ ಸೇರ್ತದೆ ಆಮೇಲಿಂದ ಡೈರಿ ಓಪನ್ ಆಗಿದ್ದರೆ ಜನಗಳಿಗೆ ಎಲ್ಲಾನು ಜೀವನ ಮಾಡೋದಕ್ಕೆ ಒಂದು ಜೀವನೋಪಾಯಕ್ಕೆ ದಾರಿಯಾಯಿತು ಏನೂ ಇಲ್ಲದೆ ಇರೋರು ಇವತ್ತು ಒಂದು ಹಸು ಕಟ್ಟಿಕೊಂಡ್ರೆ ಒಂದು ಸಂಸಾರ ನಡಿತೈತೆ ಒಂದು ಎಮ್ಮೆ ಎರಡು ಎಮ್ಮೆ ಕಟ್ಟಿಕೊಂಡ್ರು ಒಂದು ಹೆಸ ಒಂದು ಸಂಸಾರ ನಡಿತದೆ ಆಮೇಲೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ದುಡ್ಡು ಆಗ್ತೈತೆ ಹಾಲು ಹಾಕ್ತಾರೆ ಹಾಲು ಬಂದಂಥ ದುಡ್ಡಲ್ಲಿ ಮಕ್ಳನ್ನ ಓದಿಸ್ತಾರೆ ಬಟ್ಟೆ ತರ್ತಾರೆ ಬೇರೆ ಕೆಲಸಗಳಿಗೆಲ್ಲ ಉಪ್ಯೋಗ್ಸ್ಕೊತಾರೆ ಅದರಿಂದ ಆ ಒಂದು ಹಾಲಿನ ಡೈರಿ ಅನ್ತಕ್ಕಂಥದ್ದು ನಮ್ಮ ಹಳ್ಳಿಗಳಲ್ಲಿ ತುಂಬ ಯಶಸ್ವಿ ಹೊಂದಿದೆ ಬಹಳ ಹೆಸ್ರಾಗಿದೆ ಯಾರೂನೂ ಅದ್ರ ಬಗ್ಗೆ ಬೇಜಾರು ಮಾಡ್ಕಂಡ್ದಿರ ಎಲ್ಲರೂ ಇಂಟ್ರೆಸ್ಟಾಗಿ ದನಗಳು ಕಟ್ಟಿಕೊಂಡು ಹಾಲು ಕರ್ದು ಡೈರಿಗೆ ಹಾಕಿ ಅದರಿಂದ ಬಂದಂಥ ದುಡ್ಡಿನಲ್ಲಿ ಬಹಳ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ಆಮೇಲೆ ಶೀತಲೀಕೇಂದ್ರ ಅಂತ ಶೀತಲ ಕೇಂದ್ರ ಅಂತಾಗಿದೆ ಅದರಲ್ಲಿ ಅಲ್ಲೇ ಮತ್ತೆ ಸುತ್ತಮುತ್ತ ಹಾಲ್ ಡೈರಿಗಳೆಲ್ಲ ಬಂದುಬಿಟ್ಟು ಅಲ್ಲಿ ಮಾಡಿಕೊಂಡು ಅಲ್ಲೇ ಲಾರಿಗೆ ಎತ್ತಿಬಿಟ್ಟು ಮದರ್ ಡೈರಿಗೆ ಕಳಿಸ್ತಾರೆ ಅದರಿಂದ ಕಳಿಸೋದ್ರಿಂದ ನಾವು ಸ್ವಲ್ಪ ಲೇಟಾಗಿ ಹಾಕದ್ರು ಹಾಲು ನಡಿತದೆ ಅವ್ರವ್ರ ಕೆಲಸ ಉದ್ಯೋಗ ಮಾಡಿಕೊಂಡು ಚೆನ್ನಾಗಿ ಅವ್ರವ್ರ ಕೆಲಸ ಅವ್ರವ್ರ ಮಾಡಿಕೊಂಡು ಡೈರಿ ಒಂದು ಯಶಸ್ವಿ ಕಂಡಿದೆ ನಮ್ಮ ಊರಲ್ಲಿ